ಹಲೋ ಅಣ್ಣ ನಮನೆಂದು ಡಿಲೆವರಿದು ಅಡ್ರೆಸ್ ಸ್ವಲ್ಪ ಚೇಂಜ್ ಆಗಿದೆ ಆ ಎಡ್ರೆಸ್ಸಿಗೆ ಸ್ವಲ್ಪ ಡಿಲವರಿ ಕೊಡ್ತೀರಾ ಎಡ್ರೆಸ್ ಹೇಳಲಾ ಮುಕುಂದ್ ಶಾನ್ಭಾಗ್ ಬಂದರ್ ರೋಡ್ ಹೊನ್ನಾವರ